ದಾವಣಗೆರೆ ಜಿಲ್ಲೆಯಲ್ಲಿ ಮಹಿಳೆಯರು ಶಿಕ್ಷಣ ಉದ್ಯೋಗವಕಾಶ ಸಾಮಾಜಿಕ ಸ್ಥಾನಮಾನಗಳಲ್ಲಿ ಎದುರಿಸುತ್ತಿರುವ ಮುಖ್ಯ ಸವಾಲುಗಳೆಂದರೆ ಎಲ್ಲವುಗಳು ಲಿಂಗಸಮಾನತೆ ಭೇದ ಸಬಲೀಕರಣ ಬಾಲ್ಯವಿವಾಹ ವಿದ್ಯಾಭ್ಯಾಸದಲ್ಲಿ ಅಸಮಾನತೆ ಅವಕಾಶ ಆರೋಗ್ಯ ಸಮಸ್ಯೆಗಳು ಪೋಷಕಾಂಶಗಳ ಕೊರತೆ ಇವೆಲ್ಲವು ಇದರಿಂದ ಮುಕ್ತರಾದರೆ ಅವರಿಗೂ ಸ್ವಾತಂತ್ರ್ಯವನ್ನು ಕೊಟ್ಟರೆ ಅವರು ಏನನ್ನಾದರೂ ಮಾಡಬಹುದು ಗೆಲ್ಲಬಹುದು